ನನಗೆ ಕತೆ ಮತ್ತು ಕವಿತೆಯನ್ನು ಬರೆಯೊಕ್ಕೆ ತುಂಬ ಇಷ್ಟ ನಾನು ನನ್ನ ತುಂಬ ಕ್ಲೋಸ್ ಫ್ರೆಂಡಾಗಿರುವವರ್ಗೆ ಒಂದು ಕವಿತೆಯನ್ನು ಬರ್ದು ನಾನು ಕೊಟ್ಟಿದ್ದೆ ಅದು ಎಷ್ಟು ಸುಂದರವಾಗಿತ್ತು ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗಿ ನನಗೆ ಮೆಚ್ಚುಗೆಯನ್ನು ಪಡಿಸಿದ್ರು ಅದು ನಾನು ಯಾವ ರೀತಿ ಬರೆದಿದ್ದೆ ಅಂದರೆ ತುಂಬ ರಿಸರ್ಚ್ ಮಾಡಿ ತುಂಬ ಕನ್ನಡದ ಪದವನ್ನು ಎಲ್ಲ ಯೂಸ್ ಮಾಡಿ ಒಂದು ಎರಡು ಒಂದು ಪೇಜು ಎರಡು ಪೇಜು ತನಕ ನಾನು ಫುಲ್ಲು ಒಂದು ಕವಿತೆ ಒಂದು ಬರೆದಿದ್ದೆ ಅದು ಯಾವ ರೀತಿ ಇತ್ತು ಅಂದರೆ ನಾವು ಹೆಂಗೆ ಮೀಟಾದ್ವಿ ಹೆಂಗೆ ನಾವು ಜೊತೆಯಲಿದ್ವಿ ನಾವು ಯಾವ ರೀತಿ ಬೆಳೆದ್ವಿ ಮತ್ತು ಯಾವ ರೀತಿ ನಾವು ಸಂತೋಷ ದುಃಖವನ್ನೆಲ್ಲ ಹಂಚ್ಕೊಂಡ್ವಿ ಅನ್ನೋ ರೀತಿಗಳನ್ನಲ್ಲಿ ನಾನು ವ್ಯಕ್ತಪಡಿಸಿದ್ದೆ ಅದು ತುಂಬ ನಾನು ಇಷ್ಟಪಟ್ಟು ಮನಸಿಂದ ಬರೆದಿದ್ದೆ ಅದು ಅವರಿಗೆ ತುಂಬ ಇಷ್ಟ ಆಗಿ ಅವ್ರಿಗೆ ತುಂಬ ಸಂತೋಷವಾಯಿತು ತುಂಬ ಮತ್ತು ತುಂಬ ಮನಸಿಗೂ ಇಷ್ಟ ಆಯಿತು ನನಗೆ ನನಗೆ ಫೋನ್ ಮಾಡಿ ಕೂಡ ಅದನ್ನ ಹಂಚ್ಕೊಂಡ್ರು ಯಾವ ರೀತಿ ಬರೆದಿದ್ದೆ ನೀನು ಅಂತ ಎಲ್ಲ ಫುಲ್ಲು ಮನ್ಸಿಗೆ ಇಷ್ಟ ಆಗಿ ಅವರು ತುಂಬ ಖುಷಿಪಟ್ರು ಇದು ನಾನು ನನ್ನ ಫ್ರೆಂಡಿಗೆ ಬರೆದಿದ್ದು ಅದೇ ರೀತಿ ಪ್ರತಿಯೊಬ್ರು ಅವ್ರ ಇಷ್ಟವಾದವರಿಗೆ ಅವರವ್ರ ಕವಿತೆ ಬರಿತಾರೆ ಅದೇ ರೀತಿ ನಾನು ಕೂಡ ನನ್ನ ಫ್ರೆಂಡಿಗೆ ಬರೆದಿದ್ದೆ ಒಂದು ಕವಿತೆ